ಹಾಂ ಹೌದು ಹೇಳಿ ಹೌದಾ ನೀವು ಟೂರಿಸ್ಟಾ ಹ್ಞೂ ಗದಗನಲ್ಲಿ ವೀರ ನಾರಾಯಣ ಗುಡಿ ಮತ್ತು ಕಪ್ಪದ ಗುಡ್ಡ ಆಮೇಲೆ ತೊಂಟದಾರ್ಯ ಮಠ ಇದು ಬಸವಣ್ಣನ ಸ್ಟ್ಯಾಚ್ಯು ಆಮೇಲೆ ತಿಮ್ಮಕ್ಕನ ಪಾರ್ಕು ಆಮೇಲೆ ಝೂ ಇದೆ ಇಷ್ಟೆಲ್ಲ ಇದಾವು

ಹಾಂ ನೀವು ಹೊಗ್ಬೇಕು ನೀವು ಹೋಗಬೇಕಾದ್ರೆ ಎಲ್ಲ ಒಂದು ಬುಕ್ ಮಾಡಿ ಒಂದು ಕ್ಯಾಬನ್ನ ಬುಕ್ ಮಾಡಿ ಎಲ್ಲ ಪ್ಲೇಸಸ್ಸು ನೋಡ್ಬೋದು ನಿಮ್ಗೆ ಎಷ್ಟು ಜನ ಬರ್ತೀರ ಹೌದಾ ಹಾಂ ಹಾಂ ಹಾಂ ಅದು ಇಲ್ಲೆಲ್ಲ ಬಂದು ಅದು ಎಷ್ಟು ಕಿಲೋ ಮೀಟರ್ ಆಗುತ್ತೆ ಅದನ್ನು ನೋಡಿ ಚಾರ್ಜ್ ತಗೋತಾರೆ ಹಾಂ ಹೋಟಲ್ ಬುಕ್ ಇದಾವೆ ಮೌರ್ಯ ಹೋಟೆಲ್ ಇದೆ ಆಮೇಲೆ ಶಾನುಭಾಗ್ ಲಾಡ್ಜ್ ಇದೆ ಫುಡ್ಡೂ ಇಲ್ಲೆ ಮೌರ್ಯ ಹೋಟೆಲಲ್ಲಿ ಛಲೊ ಇರುತ್ತೆ ನಿಮ್ಗೆ ಸಟಿಸ್ಫ್ಯಾಕ್ಷನ್ ಆಗೋ ತರ ಹಾಂ ಬರ್ತೀರಾ ಹಾಂ ಆಯಿತು ಬನ್ನೀ ಹಾಂ ಎಂದು ಬರ್ತಿರಾ ಹೌದಾ ಸರಿ ಬನ್ನಿ ನಾವು ಇಲ್ಲೆಲ್ಲ ನಾವು ಇರ್ತಿವಲ್ಲಾ ತೋರಿಸ್ತೀನಿ ಇಲ್ಲಿ ಎಲ್ಲಾ ಥರದ್ದು ಫುಡ್ ಎಲ್ಲ ಛಲೋ ಐತೆ ಒಂದು ಮಿರ್ಚಿ ಬಜ್ಜಿ ಆಮೇಲೆ ಹೋಟೆಲ್ಲೂ ಇಲ್ಲಿ ಹೊಸ ಬಸ್ ಸ್ಟಾಂಡ್ ಹತ್ತಿರ ಆಗೈತೆ ಹಾಂ ಸರಿ ನೀವು ಬನ್ನಿ ಬರೋವಾಗ ಕಾಲ್ ಮಾಡಿ ನಾವು ಹೇಳ್ತಿನಂತೆ ಮತ್ತೆ ಸರಿ ಬಾಯ್ ಹಾಂ ಸರಿ ಬಾಯ್